ಇತಿಹಾಸದಂದಿಂದಲೂ ನಡೆದು ಬಂತಹ ಪದ್ಧತಿ ಎಂದರೆ ಅದು ಅಸ್ಪೃಶ್ಯರನ್ನು ಊರಿನಿಂದ ಹೊರಗಿಡುವಂತಹ ಸಂದರ್ಭ ಅದು ಅದು ಅಲ್ಲದೆ ಅಸ್ಪೃಶ್ಯರು ನಮ್ಮ ಹಾಗೆ ಅವರೂ ಜನಗಳು ಆದರೂ ಇತಿಹಾಸದಿಂದ ದೊಡ್ಡ ಹಿರಿಯರು ನಡೆದುಕೊಂಡು ಬಂದಂತೆಯೇ ಈಗ ಈಗೆ ಈಗಿನ ಕಾಲದಲ್ಲಿಯೂ ಅಸ್ಪೃಶ್ಯರನ್ನು ದೂರ ಇಡುವಂತಹ ಸಂದರ್ಭಗಳನ್ನು ನಾವು ಇಲ್ಲಿ ಕಾಣ್ತಾಹೋಗ್ತೀವಿ ಅದು ಅಲ್ಲದೆ ಜಾತಿ ಜಾತಿ ಭೇದ ಭಾವ ಅಂತಹ ಜಾತಿ ಭೇದ ಭಾವ ಅನ್ನುವಂತಹ ಸಮಸ್ಯೆಗಳನ್ನು ಇಲ್ಲಿ ಹೆಚ್ಚಿನದ್ದಾಗಿ ಕಾಣ್ತಾಹೋಗ್ಬೋದು ಈಗಿನ ಕಾಲದಲ್ಲಿಯೂ ಈ ಈ ಈ ರೀತಿ ನಡೆಯುವಂತಹ ಸ ಘಟನೆಗಳನ್ನು ನಾವು ಹೆಚ್ಚಿನದ್ದಾಗಿ ಕಾಣೆ ಕಾಣ್ತಾಹೋಗ್ಬೋದು ಅದರಲ್ಲಿ ಸೊ ಆಗಿನ ಕಾಲಕ್ಕೆ ಹೋಲಿಸಿಕೊಂಡರೆ ಈಗಿನ ಕಾಲದಲ್ಲಿ ಸ್ವಲ್ಪ ಸುಧಾರಣೆ ಮಟ್ಟಕ್ಕೆ ಬಂದಿದೆ ಅಂತ ನಾವು ತಿಳ್ಕೋತಾ ಹೋಗ್ಬೋದು ಇದರಿಂದಾಗಿ ನಮ್ಮ ಜೀವನದಲ್ಲಿ ಹಾಗೆ ಯಾವುದೇ ರೀತಿಯ ತೊಂದರೆಗಳು ನಾವು ಇಲ್ಲ ಅಂತಲೇ ಹೇಳ್ಬೋದು ಮತ್ತೆ ಇತಿಹಾಸದ ಯಾವುದೋ ಪದ್ಧತಿ ಆಚರಣೆ ಅಂದರೆ ಆ ಹಿರಿಯರು ನಡೆಸಿಕೊಂಡು ಬಂದಂತಹ ಆಚರಣೆಗಳನ್ನು ಈಗಿನ ಕಾ ಈಗಿನ ಕಾಲದಲ್ಲಿಯೂ ನಡೆಸುತ್ತ ಹೋಗುವುದನ್ನು ನಾವು ಹೆಚ್ಚಿನದ್ದಾಗಿ ನೋಡ್ತಾ ಹೋಗ್ತೀವಿ ಇದರಿಂದಾಗಿ ಯಾವುದೇ ರೀತಿ ಆದಂಥ ಪರಿಣಾಮಗಳನ್ನೇ ಆಗಲಿ ಇಟ್ಟಾಗ ಹೇಳ್ಬೋದು ಅದು ಅಲ್ಲದೆ ಹಲವಾರು ರೀತಿಯ ಆದಂತಹ ಘಟನೆಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಇದರಿಂದಾಗಿ ಜಾತಿ ಭೇ ಜಾತಿ ಭೇದ ಭಾವ ತಾರತಮ್ಯ ಇನ್ನು ಏನು ಹೆಣ್ಣು ಮಗು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟಲು ಇರುವಂತಹ ಅವಕಾಶಗಳನ್ನು ನಾವೆಲ್ಲ ತಡೆಗಟ್ಟಲು ಇರುವಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ಏನು ನಡೆಸ್ತಾ ಹೋಗ್ಬೋದು ಅಂತ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ ಇದರಿಂದಾಗಿ ಯಾವುದೇ ರೀತಿ ಆದಂತಹ ಪರಿಣಾಮಗಳನ್ನು ಆಗಲಿ ಯಾವುದೇ ರೀತಿ ಆದಂತಹ ತೊಂದರೆಗಳನ್ನೇ ಆಗಲಿ ನಾವು ಇಲ್ಲಿ ಕಾಣಲಿಕ್ಕೆ ಅವಕಾಶಗಳಿಲ್ಲ ಅಂತ ನಾವು ಹೇಳ್ತಾನೇ ಹೋಗ್ಬೋದು ಇದರಿಂದಾಗಿ ನಮ್ಗೆ ಆಗುವಂತಹ ಪರಿಣಾಮಗಳು ಮತ್ತೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಅಂತನೇ ಹೇಳಿ ನಾವು ಹೇಳ್ಬೋದು